ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಊರಿಗೆ ಗೋರ್ಮೆಂಟ್ ಬಸ್ನ ಹೋಗ್ಲತ್ತೇನಂತ ಹೋಗುವಂಥ ಸಂದರ್ಭದಲ್ಲಿ ಬಸ್ಸಿನಾಗ ಬಸ್ಗಳು ಏನಿರ್ತವಂದ್ರೆ ಅದ್ರ ಕಿಟಕಿಗಳು ಅಷ್ಟೊಂದು ಕ್ಲಿಯರಾಗಿರಲ್ವೊ ಅವೇನು ಮಾಡ್ತವೆ ಹೋಗ್ಲತ್ತಾರೆಲ್ಲ ಫೋನ್ನಾಗ ಅದು ಮಾತಾಡ್ಲಾತ್ತಾರ ಡಿಸ್ಟರ್ಬೆನ್ಸ್ ಆಯ್ತದ ಅವೇನು ಮಾಡ್ತವ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಮಾಡ್ತವ ಒಂದೊಂದ್ಸಲ ಏನು ಕೆಲವೊಂದು ಬಸ್ಗಳು ಏನಿರ್ತಾವೆ ಚೆಂದ ಇರ್ತಾವೆ ಕೆಲವೊಂದು ಬಸ್ಗಳು ಏನಾಗಿರ್ತಾವೆ ಚೆಂದ ಇರಲ್ವ ಅವೇನು ಮಾಡ್ತವಂದ್ರೆ ಒಂದು ಬಸ್ಗಳು ನೀಟಾಗಿರ್ತವೆ ಕೆಲವೊಂದು ಬಸ್ಗಳು ಚೆಂದಾಗಿರಲ್ವು ಮತ್ತು ಬಸ್ಸಿನಾಗ ಡ್ರೈವರ್ ಕೂಡುವಂಥ ಸಂದರ್ಭದಾಗ ಡ್ರೈವರ್ ಕು ಡ್ರೈವರ್ ಕೂಡ ಕೂರುವಂಥದ್ದು ಆಸನ ಸೀಟೇನಾಗಿರ್ತದ ಕೆಲವೊಬ್ರದ್ದು ನೀಟಾಗಿರ್ತದ ಕೆಲವೊಬ್ರದ್ದು ಏನಾಯ್ತದ ಎಲ್ಲಿಂದಲ್ಲಿ ಗಲೀಜಾಗಿರ್ತದ ಕಿತ್ತೋಗಿದ್ದಿರ್ತದ ನೋಡೋರಿಗೇನನ್ನಿಸ್ತದ ಏಕೆ ಹಿಂಗವ ಈ ಬಸ್ನಾಗಿನ ಸೀಟ್ಗಳು ಯಾವ ರೀತಿ ಕೂರ್ಬೇಕು ಅಂತನ್ನಿಸ್ತದ ಮತ್ತು ಕೆಲವೊಂದು ಏನು ಮಾಡ್ತದ ಮೇಲವು ಈ ನಮ್ದೇನಾರ ಸಾಮಾನುಗಳು ನಮ್ಮದು ಬ್ಯಾಗು ನಮ್ಮದೆಲ್ಲ ನಾವು ಬೇರೆ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಬ್ಯಾಗ್ಸ್ಗಳು ಸಾಮಾನುಗಳು ಅವೆಲ್ಲ ಏನು ಮಾಡ್ತೇವೆ ಕೆಲವೊಂದು ಬಸ್ಸಿನಾಗಿರ್ತದ ಕೆಲವೊಂದು ಬಸ್ಸಿನಾಗ ಇರಕಿಲ್ಲ ಕೆಲವೊಂದು ಬಸ್ಸಿನಾಗ ಅದು ಇಟ್ಕೊಮ್ಮಂತಷ್ಟು ಅದು ಕ್ಯಾರಿಯರ್ ಇರ್ತದೆ ಬಟ್ ಅದ್ರೊಳಗೇನಿರ್ತದ ಕೆಲವೊಂದು ಸಾಮಾನುಗಳು ಹಿಡಿತವ ಕೆಲವೊಂದು ಸಾಮಾನುಗಳು ಇಡಲ್ವು ಕೆಲ್ವೊಂದು ಬಸ್ಸಿನಾಗ ದೊಡ್ದಾಗಿರ್ತವೆ ಕೆಲವೊಂದು ಬಸ್ಸಿನಾಗ ಸಣ್ಣವಾಗಿರ್ತವ ಆದರ್ಬಿ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಜನರು ಕೂತೆ ಪ್ರಯಾಣ ಮಾಡಿ ನಾವು ಪ್ರಯಾಣ ಮಾಡ್ತೇವೆ ನಾವು ಅದ್ರಲಲ್ಲಿಂದನೂ ಬೆಂಗ್ಳೂರಿಗೆ ಹೋಗಿದ್ದೆವು ಬೆಂಗ್ಳೂರು ಹೋಗುವಂಥ ಸಂದರ್ಭದಾಗ ಬಸ್ಸಿನಾಗ ಅದರೊಳಗಿಂದೆಲ್ಲ ಏನು ಭೀ ಸಹಾ ಬಸ್ನಾಗ ಏನು ಸೀಟ್ಗಳು ಅಷ್ಟೇನು ಕಂಫರ್ಟೆಬಲಾಗಿ ಇದ್ದಿದ್ದಿಲ್ಲ ಇದ್ದು ಕೆಲವು ಚೆಂದ ಬಟ್ ಅಷ್ಟು ಚೆಂದ ಇದ್ದಿದ್ದಿಲ್ಲ ಮತ್ತು ಇನ್ನು ಒಂದು ಅದು ಬಿಟ್ಟು ಮತ್ತು ನಾವು ಅರ್ಧ ಹಾದಿ ಒಂದರ್ಧ ಹಾದಿ ತನಕ ಹೋಗಿ ನೆಕ್ಸ್ಟ್ ಬೇರೆ ಬಸ್ಸಿಗೆ ಚೇಂಜ್ ಮಾಡ್ಕೊಂಡಿದ್ದಾಗ ಅದರಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದ್ದಿದ್ದವು ಬಸ್ ನೀಟಾಗಿದ್ದಿತ್ತು ಬಸ್ಸಿನಾಗೆಲ್ಲ ಕೂಡೋಂಥ ಸೀಟ್ಗಳು ಮಲ್ಕೊಳ್ಳೋಕ್ಕೆ ಮತ್ತು ಮಲ್ಕೊಳ್ಳೋಕೆ ಭೀ ಇದ್ದಿತ್ತು ಅದ್ರ ಒಳಗೆ ಮದ್ಕೆ ಅವ್ರು ಸಾಮಾಗ್ರಿಗಳು ನಮ್ದು ಸಾಮಾನುಗಳು ನಾವು ಸೇಫಾಗಿಟ್ಕೊಂಬಂತ ಸಂದರ್ಭ ಇದ್ದಿತ್ತು ಮತ್ತು ಬಸ್ಸಿನಾಗ ಕುಂತಿನಾಗವು ಬೇರೆ ಕೆಲವೊಂದು ಬಸ್ಗಳು ನಾಲ್ಕು ಬಂದು ಹಿಂದೆ ಸ್ ಅದಕ್ಕಿಂತ ಮೊದ್ಲು ಕುಂತಿದ್ದ ಬಸ್ಸಿನಾಗ ಏನಾಗಿತ್ತೆಂದ್ರೆ ಕುಂತ್ರೆ ಅದೆಲ್ಲ ಬಸ್ ಹೋಗ್ತಾಯಿರುವಂಥ ಸಂದರ್ಭದಾಗೆ ಅದು ಬಸ್ಸಿಂದು ಇಂಧನ ಸಿಡಿಲು ಅದು ಸುಡ್ತಾಯಿದ್ದಿತ್ತು ಅಲ್ಲಿ ಬಾ ಅದ್ರ ಡ್ರೈವರ್ ಬಳಿ ಇದು ಕೂಡೋದ ಕೂಡುವಂಥ ಸೀಟಿಂತಲೆ ಏನ್ಮಾಡ್ತವು ಕೆಳಗಿನ ಬಸ್ಗಳು ಕಾಲಿಟ್ಟಿನಂಥ ಸಂದರ್ಭದಾಗ ಅವೇನಾಗಿರ್ತವ ಬಿಸ್ಯಾಗ ಸುಡ್ತಾಯಿರ್ತವ ಕೆಲವೊಂದು ಬಸ್ಸಿನಾಗ ನೀಟಾಗೆಲ್ಲ ಅರೆಂಜ್ ಆಗಿರ್ತದ ಕೆಲವೊಂದು ಬಸ್ಸಿನಾಗ ಜನರಿಗೆ ಎಷ್ಟು ಬೋರ್ಡ್ಗಳು ಕಿಟಕಿಗಳು ಕೆಲವೊಂದು ಹೋಗುವಂಥ ಸಂದರ್ಭದಾಗ ಗಾಳಿ ಬೀಸಿದಾಗ ಡೋರ್ಗಳು ಕಿಟಕಿಗಳು ಏನಾಗಿರ್ತವ ಮುಚ್ಚು ಕೆಲವೊಂದು ಮುಚ್ಲಿಕ್ಕೆ ಬರ್ತವ ಕೆಲವೊಂದು ಮುಚ್ಲಿಕ್ಕೆ ಬರಲ್ವು ಕೆಲವೊಂದು ಸೀ ಕೆಲವೊಂದು ಬಸ್ಸುಗಳು ನಾವು ಹೋಗಿದ್ದ ಬಸ್ಸಿನಾಗ ಒಂದು ಬಸ್ಸಿನಾಗೆ ಮುಚ್ಲಿಕ್ಕೆ ಬರ್ತಿದ್ದಿತ್ತು ಇನ್ನೊಂದು ಬಸ್ಸಿನಾಗೆ ಏನಾಯ್ತಿತಂದ್ರೆ ಎಲ್ಲ ಅದಕ್ಕೆ ಕಿಟಕಿಗಳು ಪರ್ದಗಳು ಕಿಟಕಿ ಮುಚ್ಲಿಕ್ಕೆ ಚೆಂದ ಬರ್ತಿತ್ತು ಎಲ್ಲ ಬರ್ತಿತ್ತು ಆದ್ರೆ ಇನ್ನೊಂದು ಬಸ್ಸಿನಾಗೇನ್ಬಿನೆ ಬಂದಿದ್ದಿಲ್ಲ ನಾವ್ಯಾವ್ದಾದ್ರೂ ಊರಿಗೆ ದೂರ ಊರಿಗೆ ಹೋಗ್ತೇವು ನಾವು ಪ್ರಯಾಣಕ್ರು ಭೀ ಒಳ್ಳೆ ರೀತಿಂದ ಶಿಸ್ತಿಂದ ಬಸ್ಗಳು ಇರಬೇಕು ಚೆಂದವು ಜನ ಬರ್ತಾರೆ ಮತ್ತು ನಮ್ಮ ಬಸ್ ಬಸ್ಸಿನಾಗ ಸೀಟೇನಾಗಿರ್ತವ ಕೆಲವೊಂದು ಕುಂತೇನಾಗವು ಕೆಲವೊಂದು ಬಸ್ಗಳು ಬಸ್ ಚಾಲನೆ ಆಗುವಂಥ ಸಂದರ್ಭದಾಗೇನು ಮಾಡ್ತವೆ ಅವು ತೋಲ್ ಹಳೆದಾಗಿದೆ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಮಾಡ್ತಾವ ಅವೆಲ್ಲ ಕೊಟ್ಟು ಕೊಟ್ಟು ಮಾಡುತ್ತಿತ್ತು ನಾನು ಹೋಗುವಂಥ ಸಂದರ್ಭದಾಗ ಅದು ಶಬ್ದದಿಂದ ನಮ್ಗೆ ಬಹಳ ಡಿಸ್ಟರ್ಬೆನ್ಸ್ ಆಗ್ಲತ್ತಿತ್ತು ಒಳ್ಳೆ ರೀತಿಯಿಂದ ನಮಗೆ ಪ್ರಯಾಣ ಮಾಡ್ಲಕ್ಕ ಬೇರೆ ಬಸ್ಸಿನ ಸೆಕೆಂಡ್ನೆ ಬಸ್ಸಿನ ನಮಗೆ ಪ್ರಯಾಣ ಮಾಡೋಕ್ಕೆ ಅವಕಾಶ ಸಿಕ್ಕಿತು ಮತ್ತು ನಮ್ಮ ಬ್ಯಾಗ್ಸ್ಗಳೆಲ್ಲ ಇಟ್ಕೊಳ್ಳೋಕಲ್ಲಿ ಒಳ್ಳೆ ರೀತಿಯಿಂದ ಇದು ಇದ್ದಿತು ನಮ್ದು ನಮ್ಮ ಸಾಮಾನುಗಳು ನಾವು ಸೇಫ್ಟಿ ಇದ್ದಿದ್ದು ಮತ್ತೆ ಏನಾರ ಬೇಕಾದ್ರೂ ಭೀ ಅಲ್ಲಿಂದ ತಕ್ಕೊಳ್ಳೋಕೆ ಈಝಿ ಆಗ್ತಿತ್ತು ಮುಂದೆ ಡ್ರೈವರ್ ನಮ್ಮ ಸಾಮಾನುಗಳು ಬಹಳಷ್ಟು ಒಳ್ಳೆ ರೀತಿಯಿಂದ ಮುಂದುವರ್ದಿತ್ತು ನಮ್ಮ ಸಾಮಾನ್ಗಳಿಗೆ ಏನು ಭೀ ಧಕ್ಕೆ ಆಗಿದ್ದಿಲ್ಲ ಕೆಲವೊಂದು ಸಾಮಾನುಗಳು ಸಾಮಾಗ್ರಿಗಳು ಇಟ್ಕೊಳ್ಳೋಕೆ ನಮ್ಮ ಸಾಮಾಗ್ರಿಗಳು ಕೆಲವೊಂದು ಗ್ಲಾಸಿನಂಥ ಸಾಮಾನ್ಗಳು ಇದ್ದಿನಾಗ ಏನ್ಮಾಡ್ತಾವ ಬಸ್ಗಳು ಹೋ ಬಸ್ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಒಂದು ಬಸ್ಸಿನಾಗ ಅದ್ರಲ್ಲಿಂದ ನಮ್ಮ ಸಾಮಾನುಗಳು ಕೆಳ ಕೆಲವೊಂದು ಸಾಮಾನುಗಳು ಒಡೆದೋದ್ವು ಬೇರೆ ಬಸ್ಸಿನಾಗ ಒಳ್ಳೆ ರೀತಿಯಿಂದ ಸಾಮಾನಿಗೂ ಸಾಮಾನುಗಳು ಇದ್ವು ನಮ್ಗೆ ಸೆಕೆಂಡ್ನೆ ಬಸ್ಸಿನಾಗ ಕುಂತು ಪ್ರಯಾಣ ಮಾಡೋಕೆ ಸಂತೋಷವಾಗಿತ್ತು